ತಲೆನೋವನ್ನ ಗುಣಪಡಿಸಲು ಹ ಜನಪ್ರಿಯಾಗಿರುವಂತಹ ಮನೆಮದ್ದುಗಳು ಯಾವ್ದಂತಂದರೆ ಪ್ರಥಮವಾಗಿ ತುಳಸಿ ತುಳಸೀಯಲ್ಲಿರುವಂತಹ ಬ್ಯಾಕ್ಟೀರಿಯ ವಿರೋಧಿ ಗುಣ ಏನಿದೆ ಅದು ನಮ್ಮ ತಲೆನೋವಿಗೆ ತ್ವರಿತ ಪರಿಹಾರವ ನೀಡುತ್ತದೆ ಅದನ್ನು ಜಜ್ಜಿ ಅಥ್ವಾ ಅದರ ಎಲೆಗಳನ್ನು ಜಗಿಯೊ ಮೂಲಕ ರಸವನ್ನು ಸೇವನೆ ಮಾಡೋದು ಪ್ರಯೋಜನ ನೀಡುತ್ತದೆ ಎರಡನೇದು ಓಮ್ ಕಾಳು ಓಮ್ ಕಾಳನಲ್ಲಿ ಥೈಮೋಲ್ ಅಂಶವಿದ್ದು ಇದು ನೋವು ನಿವಾರಕವಾಗೇ ಕಾರ್ಯನಿರ್ವಹಿಸುತ್ತದೆ ಓಮ್ ಕಾಳನ್ನು ಸ್ವಲ್ಪ ತೆಗೆದುಕೊಂಡು ಜಗಿಯೋದರಿಂದ ಕೂಡ ತಲೆನೋವು ಕಡಿಮೆಯಾಗುತ್ತದೆ ಮೂರ್ನೆದಾಗಿ ಪುದೀನಾದಲ್ಲಿ ಸಹ ಪುದೀನಾ ಟೀ ಪುದೀನಾ ಚಹಾವನ್ನು ಕುಡಿಯುವುದರಿಂದ ಕೂಡ ತಲೆನೋವು ಬೇಗ ಮಾಯವಾಗುತ್ತದೆ ನಂತರ ಇಂಗು ಇಂಗನ್ನು ಈ ಬಿಸಿ ನೀರಿಗೆ ಒಂದು ಚಮಚ ಇಂಗನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಅದು ಕೂಡ ತಲೆನೋವಿಗೆ ತಕ್ಷಣವಾಗಿ ಪರಿಹಾರವನ್ನು ನೀಡುತ್ತದೆ ಮುಖ್ಯವಾಗಿ ತಲೆನೀವು ಹೆಚ್ಚಾದಾಗ ಹೆಚ್ಚು ಹೆಚ್ಚು ನೀರನ್ನು ಕುಡಿಬೇಕು ಚೆನ್ನಾಗಿ ನೀರು ಕುಡಿಯೋದು ಕೂಡ ತಲೆನೋವಿಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಶುಂಠಿಯು ಸಹ ಒಂದು ತಲೆನೋವು ನಿವಾರಣೆ ಮಾಡಲು ಸಹಕಾರಿಯಾಗಿದೆ ಒಂದು ಇಂಚು ಶುಂಠಿಯನ್ನ ಜಜ್ಜಿಕೊಂಡು ಬಿಸಿ ನೀರಿಗೆ ಹಾಕಿ ಕುಡಿದರೆ ಆಗಲು ಸಹ ತಲೆನೋವು ಕಡಿಮೆಯಾಗುತ್ತದೆ